ನನಗೆ ಯಾವುದೇ ಕೆಲಸ ಆದ್ರು ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಯಾಕಂದ್ರೆ ನಾನು ಅಂದುಕೊಂಡಿರೋಂಥ ಕೆಲ್ಸನ್ನ ತುಂಬ ಅಚ್ಚುಕಟ್ಟಾಗಿ ಮಾಡುವಂಥ ಒಂದು ಸಾಮರ್ಥ್ಯ ನನ್ನಲ್ಲಿದೆ ಯಾವುದೇ ಒಂದು ಒಂದು ಓದುವಂಥ ಸಂಗತಿ ಇರ್ಬೋದು ಬರೆಯುವಂಥ ಕಲೆ ಇರ್ಬೋದು ಎಲ್ಲ ರೀತಿಯಲ್ಲೂ ನಾನು ಅದನ್ನು ಅರ್ಥ ಮಾಡಿಕೊಂಡು ಓದುವಂಥ ಶಕ್ತಿ ಸಾಮರ್ಥ್ಯ ನಾನು ಹೊಂದಿದೀನಿ ಅದರಿಂದ ನನಗೆ ಎಲ್ಲನೂ ಕೆಲಸಗಳನ್ನ ಮಾಡೋದಕ್ಕೆ ಅಥವಾ ತುಂಬ ಬುದ್ಧಿವಂತಿಕೆ ಯೋಚನೆಯಿಂದ ಮಾಡೋದಕ್ಕೆ ಈ ರೀತಿಯಾದಂಥ ವಿಚಾರಗಳನ್ನು ಒಂದು ಒಳ್ಳೆಯ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳುವಂಥ ಆಸಕ್ತಿಯನ್ನು ನಾನು ಹೆಚ್ಚಿಸ್ಕೊಂಡಿದೀನಿ ನನ್ನ ದೌರ್ಬಲ್ಯ ವಿಚಾರಗಳು ಅಂತ ಬಂದರೆ ನಾನು ಕೆಲಸ ಮಾಡುವಾಗ ಮತ್ತು ನನಗೆ ಏನಾದರೂ ಒಂದು ಜಾಸ್ತಿ ಯೋಚನೆ ಮಾಡಿದಾಗ ಒಂದು ಶೆಸ್ ಆಗುತ್ತೆ ತುಂಬ ನಾನು ಕೆಲವೊಂದು ವಿಚಾರಗಳಿಗೆ ತುಂಬ ದೌರ್ಬಲ್ಯವಾಗಿ ಕುಗ್ಗೋಗ್ಬಿಡ್ತೀನಿ ಅದರಿಂದ ನಾನು ತುಂಬ ಮಾನಸಿಕವಾಗಿ ನನ್ನ ನಿದ್ದೆ ನಿದ್ದೆಯನ್ನೂ ಕೆಡ್ಸ್ಕೊಳ್ಳುವಂಥ ಒಂದು ವಿಚಾರಕ್ಕೆ ಬರ್ತೀನಿ ಹೀಗೆ ನನ್ನ ನಿದ್ದೆಹೀನ್ರತೆಯಾಗಿರ್ಬೋದು ಹಲವಾರು ರೀತಿಯ ಮನಸ್ಸಿಗೆ ನೋವು ಆಗುವಂಥ ವಿಚಾರಗಳನ್ನ ನಾನು ತುಂಬ ಬೇಗನೆ ನಾನು ನನ್ನ ಮನಸ್ಸಿಗೆ ಹಾಕಿಕೊಂಡು ಅದರಿಂದ ನಾನು ತುಂಬ ದುಃಖಪಡುವಂಥ ವಿಚಾರಕ್ಕೆ ಬಿದ್ದುಬಿಡ್ತೀನಿ